ಹಲೋ ಹಾಂ ಹಲೋ ಸರ್ ನಮಸ್ತೆ

ಹಾಂ ಹೌದು ಸರ್ ಹೌದು ಹಾಂ ಹೋಕೆ

ಅಂದರೆ ಸರ್ ಅಳತೇ ಏನು ನೀವು ಕಳಿಸ್ತೀರ ಅಥ್ವ ನಾವೇ ಬರಬೇಕ ಏನಾದರು ಹೌದ ಸರ್ ಹಾಂ ಓಕೆ ಅಂದರೆ ಈಗ ಡಿಸೈನ್ ಎಲ್ಲ ಹೇಗೆ ಬೇಕು ಮಕ್ಕಳಿಗೆ ಒಂದೇ ರೀತಿ ಡಿಸೈನ್ ಕೊಡ್ಲ ಅಥ್ವ ಹುಡ್ಗಿರು

ಹಾಂ ಹಾಂ ಹಾಂ ಹಾಂ ಆ ಥರ ಕೊಡ್ಲಾ ಡಿಸೈನ್

ಹಾಂ ಚೂಡಿದಾರ ಅಂದರೆ ಈಗಾ ಯಾವತ್ತಿಗೆ ಆಗಬೇಕು ಅಂದರೆ ಕನ್ಫರ್ಮ್ ಆಗಿ ಹೇಗೆ ಹಾಂ ಹಾಂ ಹಾಂ ಹಾಂ ಹಾಂ ಅಂದರೆ ಈಗ ಇದು ಎಮೌಂಟ್ ಎಲ್ಲ ಯಾ ಹೆಂಗೆ ಪೇಮೆ ಪೇಮೆಂಟ್ ಮಾಡ್ತೀರ ನೀವು

ಓಕೆ ಓಕೆ ಆಯ್ತು ಮತ್ತು ಇದೂ ಮಕ್ಕಳಿಗೆ ಅಂದರೆ ಈಗ ಒಂದು ಅಂದರೆ ಇಬ್ಬರಿಗೆ ಒಂದೇ ರೀತಿಯ ಅಥ್ವ ಎಲ್ಲರಿಗೆ ಒಂದೇ ರೀತಿಯ ಸೆಟ್ಟನ್ನು ಹೊಲಿಸ್ಬೇಕಾ ಹಾಂ ಹಾಂ ಓಕೆ ಓಕೆ ಡಿಸೈನ್ ಮತ್ತು ಇದೂ ಈಗ ಈ ಹುಡುಗೀರ್ಗೆ ಬ್ಯಾಕ್ ಎಲ್ಲ ಡಿಸೈನ್ಸ್ ಎಲ್ಲ ಹೆಂಗೆ ಹೇಳಿದಾರೆ ಮಕ್ಕಳು

ಓಕೆ ಸರ್ ಆಯಿತು ರಿಜೆಕ್ಟ್ ಮಾಡಿ ಓಕೆ ಸರ್ ತ್ಯಾಂಕ್ ಯು